ಹಲೋ ಹೇಳಿ ಸರ್ ಹಾಂ ನಮ್ಮದು ಹೋಮ್ ಅಪ್ಲಾಯನ್ಸ್ ಸರ್ ಎಲ್ಲಾ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲವು ಸಿಕ್ತವು ಸರ್ ನೀವು ಯಾರು ಮಾತಾಡದು ಹೌದಾ ರೀ ಎಲ್ಲಿಂದ ಮಾತಾಡಕತ್ತಿರಿ ಹೌದಾ ಸರ್ ಹೇಳಿ ಸರ್ ಏನ್ಬೇಕು ಸರ್ ಹೇಳಿ ಸರ್ ಹಾಂ ರಿ ಸರ್ ನೀವು ಕರೆಕ್ಟ್ ಟೈಮಿಗೆ ಫೋನ್ ಮಾಡಿರಿ ಒಂದು ನಮ್ಮ ಅಲ್ಲಿ ಹಬ್ಬದ ಆಫರ್ ಅಂತಂದು ಒಳೊಳ್ಳೆಯ ಆಫರ್ಗಳು ಅದವು ಬಹುಶಃ ಸರ್ ನಿಮ್ಗೆ ಎಲ್ಲಾ ಬ್ರ್ಯಾಂಡ್ ಏನು ಅದವಲ್ಲ ಬ್ಯಾರೆ ಬ್ಯಾರೆ ಸ್ಯಾಮ್ಸಂಗ್ ಆಗಿರ್ಬೋದು ಎಲ್ಜಿ ಆಗಿರ್ಬೋದು ಕಿಯೋನಿಕ್ಸ್ ಆಗಿರ್ಬೋದು ಇದೂ ಕೆವಿನ್ ಆಗಿರ್ಬೋದು ಎಲ್ಲ ರೀತಿಯ ಕಂಪ್ನಿಗಳುನೂ ನಮ್ಮ ಹತ್ರ ಸಿಂಗಲ್ ಡೋರು ಡಬಲ್ ಡೋರು ಮತ್ತು ಈವನ್ ಇನ್ನು ಬೇರೆ ಬೇರೆ ವೆರೈಟಿ ಇರ್ತಕ್ಕಂಥವು ಅದವ್ರಿ ಫ್ರಿಜ್ಜು ಆದರೆ ನಾನು ನಿಮ್ಗ ಫೋನಲ್ಲಿ ಹೇಳೋದ್ಕಿಂತ ಜಾಸ್ತಿ ನೀವು ಒಮ್ಮೆ ಸ್ಟೋರಿಗೆ ಬಂದ್ರ ನಿಮ್ಗ ಇನ್ನು ಭಾಳ ಒಳ್ಳೆಯ ಮಾಹಿತಿ ಸಿಗುತ್ತೆ ರೀ ಆದ್ರೆ ಈಗ ಒಂದೆರಡು ಮಾಹಿತಿ ನಾ ನಿಮ್ಗ ಹೇಳ್ತೀನಿ ಒಂದು ಆಫರ್ ಐತಿ ಸರ್ ನಮ್ಮ ಹತ್ರ ಅಂದ್ರ ಈಗ ನೀವು ಫ್ರಿಜ್ ತಗೊಂಡ್ರಿ ಅಂತಂದ್ರ ಈಗ ಅದ್ಕಾ ನಮ್ಮಲ್ಲಿ ರೇಟಿಂಗ್ಸ್ ಇರ್ತವು ಸರ್ ಅಂದರೆ ಪವರ್ ರೇಟಿಂಗ್ಸ್ ಅಂತ ಬರ್ತವು ಈಗ ಫೈವ್ ಸ್ಟಾರ್ ರೇಟಿಂಗ್ ಇತ್ತು ಅಂತಂದ್ರ ಅದಕ್ಕೆ ಒಂದು ರೇಟ್ ಜಾಸ್ತಿ ಇರುತ್ತೆ ಆದರ ನಾವು ಈಗ ಆ ಸೀಝನ್ ಇರೋದ್ಕ ಆಫರನ್ನು ಮಾಡೀವಿ ಎರ್ಡ್ನೆದು ಈ ಪವರ್ ಸೆಬಿಲೈಝರ್ ಏನು ಇರುತ್ತಲ್ಲಾ ಈಗ ಅದನ್ನ ನೀವು ಸಪ್ರೇಟಾಗಿ ತಗೋತಕ್ಕಂಥ ಆವಶ್ಯಕತೆ ಇಲ್ಲ ಹಾಂ ಒಂದ್ರ ನಾವು ಕೆಲ್ವೊಂದು ಕಸ್ಟಮರು ಅದು ಇನ್ಬಿಲ್ಟ್ ಆಗಿತ್ತು ಅಂದರೂನು ನಾವು ಎಕ್ಸ್ಟ್ರನಲ್ ಒಂದು ಹಾಕೊಳ್ತೀವಿ ಅಂತಾರೆ ಹೀಗಾಗಿ ನಾವು ಅದು ಸಾಮಾನ್ಯವಾಗಿ ಯಾರು ಯಾರು ಈ ಥರ ಫ್ರಿಜ್ಜನ್ನ ಈ ಸೀಝನಲ್ಲಿ ತಗೊಳಕತ್ತಾರೆ ಅವರಿಗೆ ನಾವು ಪವರ್ ಸ್ಟೆಬಿಲೈಝರನ್ನ ಒಂದು ಫ್ರೀಯಾಗಿ ಕೊಡಾಕತ್ತಿವಿ ಎರಡನೇದು ಡೆಲಿವರಿ ಫ್ರೀ ಇರುತ್ತೆ ಸರ್ ಆಮೇಲೆ ಅದ್ಕ ಸಂಬಂಧ ಪಟ್ಟಂಗ ಇನ್ಶೂರೆನ್ಸ್ ಬರತ್ತೆ ಸರ್ ಈ ಇನ್ಸೂರೆನ್ಸ್ ಕಂತನ್ನು ನಾವು ಕಟ್ತೀವಿ ಅಂದ್ರ ಈಗ ನಿಮ್ಗ ಆಫರ್ಗಳಲ್ಲಿ ಹೆಂಗೆ ಅಂದ್ರ ಒಂದು ಫ್ಲ್ಯಾಟಗೆ ರೇಟಲ್ಲಿನು ಕಡಿಮೆ ಇರುತ್ತೆ ಸರ್ ಈಗ ನಿಮ್ಗ ಎಮ್ ಆರ್ ಪಿ ಏನು ಇರುತ್ತಲ್ಲ ಅದ್ರ ಮೇಲೆ ನಾವು ಮಿನಿಮಮ್ ಐದು ಪರ್ಸೆಂಟ್ದಿಂದ ಹತ್ತು ಪರ್ಸೆಂಟ್ ಆಯ ಕಂಪ್ನಿ ಮೇಲೆ ಸಿಕ್ಕಿರುತ್ತೆ ಒಂದು ನಿಮ್ಗೆ ಆ ಆಫರ್ ಐದರಿಂದ ಹತ್ತು ಪರ್ಸೆಂಟು ಎಮ್ ಆರ್ ಪಿ ಅಂದರೆ ಮ್ಯಾಗ್ಝಿಮಮ್ ಬ ಏನು ಬೆಲೆ ಇರುತ್ತಾ ಅದಕ್ಕಿಂತ ಎರಡರಿಂದ ಹತ್ತು ಪರ್ಸೆಂಟ್ ನಾವು ನಮ್ಗ ಕಡಿಮೆ ಚಾರ್ಜ್ ಮಾಡ್ತೀವಿ ಒಂದು ಇನ್ಸೂರೆನ್ಸನ್ನು ಕೊಡ್ತಿವಿ ನಾವು ಇನ್ನೊಂದು ಒಂದು ಪವರ್ ಸ್ಟೆಬಿಲೈಝರ್ ಏನು ಇರುತ್ತಲ್ಲ ಈಗ ವಿ ಗಾರ್ಡ್ ಕಂಪ್ನಿದು ನಾವು ಅದನ್ನ ಸ್ಟೆಬಿಲೈಝರ್ನು ಒಂದೊಂದು ನಿಮ್ಗ ಫ್ರಿಜ್ ಪರ್ಚೇಸ್ ಜೊತೆಗೆ ಫ್ರೀ ಆಗಿ ಕೊಡ್ತೀವಿ ಆಮೇಲೆ ಡೋರ್ ಡೆಲಿವರಿ ಕೊಡ್ತೀವಿ ಅದಕ್ಕೆ ಚಾರ್ಜ್ ಮಾಡಲ್ಲ ರೀ ನಿಮ್ಗ ಹಂಗೆ ಒಳ್ಳೆಯ ಆಫರು ನೀವು ಒಳ್ಳೆಯ ಟೈಮಿಗೆ ಫೋನ್ ಮಾಡಿದ್ರ ಸರಾ ದಯ್ವಿಟ್ಟು ಬರ್ರಿ ನಮ್ದ ಇಲ್ಲೇ ಜವಾರ್ ರೋಡ್ನ್ಯಗನ ದೊಡ್ಡ ಮಳಿಗಿ ಐತಿ ಹಾಂ ನೀವು ನಮ್ಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆನೆ ಓಪನ್ ಇರುತ್ತೆ ಮಳಿಗಿ ನೀವು ಯಾವ ಹಾಂ ಯಾವ ಟೈಮ್ನ್ಯಾಗಾದ್ರ ಬರ್ರಿ ನಿಮ್ಗ ಬೇಕಾಗಿರ್ತಕ್ಕಂಥ ಎಲ್ಲಾ ನಮೂನಿ ಕಲರು ಎಲ್ಲಾ ನಮೂನಿ ಬ್ರ್ಯಾಂಡ್ಗಳಲ್ಲು ಫ್ರಿಜ್ ನಮ್ಮ ಹತ್ರ ಸಿಗ್ತವೆ ದಯ್ವಿಟ್ಟು ಬರ್ರಿ ನಾ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡು ಇರ್ತಿನಿ ಸರ್ ನೀವು ಯಾವಾಗ ಬರ್ತಿನಂತ ನನಗಾರ ಫೋನ್ ಮಾಡಿ ಇಲ್ಲ ನಾನಾರ ಮತ್ತೆ ಫೋನ್ ಮಾಡಿ ತಿಳ್ಕೊಳ್ತೀನಿ ಆಗಲಿ ಸರ್ ನಮಸ್ತೆ ಸರ್ ಬರ್ರಿ ಸರ್ ಬರ್